ಹಾಂ ಸ ಮೇಡಮ್ ಇದೆ ಮೇಡಮ್ ನಾವು ಹೋಟಲ್ ಅಂತ

ಹ್ಞೂ ನಮ್ದು ಪ್ರಸಾದ್ ಹೋಟಲ್ಲಾ ಅಲ್ಲಿ ನೀವು ವಾಸಸ್ಥಳ ಮಾಡ್ಬೌದು

ಹಾಂ ಆಗುತ್ತೆ ಮೇಡಮ್ ರೀ ಇಲ್ಲಿ ನೀವು ಹಾಂ ಇಲ್ಲ ಮ್ಯಾಮ್ ಬರ್ಬೌದು ನಿಮ್ಮದು ಫ್ಯಾಮ್ಲಿಯಾ ಇಲ್ಲ ಸಿಂಗಲ್ಲಾ ನೀವು ಫ್ಯಾಮ್ಲಿ ಹಾಂ ಅಂದರೆ ಪರವಾಗಿಲ್ಲ ಹಾಂ ಮ್ಯಾಮ್ ಇದೆ ಮೇಡಮ್ ಅಂದರೆ ನೀವು ಎಷ್ಟು ವೆಹಿಕಲ್ಸ್ ತಂದಿದಿರಾ

ಹಾಂ ಮೇಡಮ್ ವೈಕಲ್ ಅದು ಇಲ್ಲ ಮೇಡಮ್ ಅದ್ರ ಬದ್ಲು ಮೇಡಮ್ ಏ ಇವು ಟಾಂಗಾ ಅಂತ ಕೇಳಿದೀರಲ್ಲ ನೀವು ಅವೇ ಭಾಳ ಇದವ್ ಮೇಡಮ್ ರೀ ಅಂದ್ರೆ ಅಲ್ಲಿ ವಾಹನಗಳು ಹೋಗಕ್ ಅಷ್ಟು ಸರಿಯಾದ ರಸ್ತೆ ಇಲ್ಲ ಮೇಡಮ್ ನಿಮ್ಮದು ವೈಕಲ್ ಹಾಂ ಮೇಡಮ್ ಚಲೋ ಇದೆ ಮೇಡಮ್ ನೀವು ನಾನ್ ವೆಜ್ಜಾ ವೆಜ್ಜಾ ಅಂದ್ರೆ ಮೇಡಮ್ ರೀ ನಮ್ಮ ಸೊ ಇದು ಮಾಡ್ತಾರೆ ಮೇಡಮ್ ಹಾಂ ಮೇಡಮ್ ಸಿಗ್ಬೋದು ಮೇಡಮ್ ಬಿಸಿ ಬಿಸಿಯದೇ ಸಿಗ್ತದೆ ಮೇಡಮ್ ರೀ ಹಂಗೇನ್ ಪ್ರಾಬ್ಲಮ್ ಇಲ್ಲ ಆರಾಮಿಂದ ನೀವು ಇರ್ಬೋದು ಮೇಡಮ್ ರೀ ಅಂದರೆ ಮೇಡಮ್ ನೀವು ಎಷ್ಟು ದಿನ ಇರಬೇಕಂತ ಇಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ

ಹೌದಾ ಹಾಂ ಮೇಡ್ಮ್ ಹಂಗೇನಿಲ್ಲ ನಿಮ್ಗೆ ಹೆಂಗ್ ಕಾನ್ ಕನ್ಪ್ಯುಡುಯಲ್ ಆಗುತ್ತಲ್ಲ ಹಂಗ್ ಇರ್ಬೋದು ಮೇಡಮ್ ರೀ ಎಷ್ಟು ದಿನ ಅಂತ ಅಂತ ಗೊತ್ತಾದರೆ ಮೇಡಮ್ ರೀ ನಾವು ಎಷ್ಟ್ ಸಾಧ್ಯ ಅಷ್ಟು ಅರೇಂಜ್ಮೆಂಟ್ ಮಾಡ್ಬೌದು

ಹಾಂ ಓಕೆ ಮೇಡಮ್ ಬನ್ನಿ ಬನ್ನಿ ಪರವಾಗಿಲ್ಲ ಹಾಂ ತ್ಯಾಂಕ್ಸ್ ಹಾಂ ವೆಲ್ಕಮ್